ಅಜ್ಞಾತ ಮತ್ತು ದೂರದ ಗ್ರಾಮಗಳ ನಿವಾಸಿಗಳಿಗೆ ಕ್ರೀಡೆಯ ಮನೋರಂಜನೆ ಮತ್ತು ಒತ್ತಡ ನಿವಾರಣೆಯ ಸಾಧನವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಜ್ಞಾತ ಮತ್ತು ದೂರದ ಗ್ರಾಮಗಳಿಗೆ ಕ್ರೀಡೆಯ ಮನೋರಂಜನೆ ಇದೆ ಏಕೆಂದ್ರೆ ಹಲವು ಈಗ ನಮ್ಮ ಕರ್ನಾಟಕದಲ್ಲಿ ತುಂಬ ಕಡೆಯಲ್ಲಿ ಕ್ರೀಡೆಯ ಒಂದು ವ್ಯವಸ್ಥೆ ಇದೆ ಅದರಲ್ಯೂ ಪ್ರಾಮುಖ್ಯತೆ ತುಂಬ ಕೊಡುತ್ತಿದ್ದಾರೆ ಕ್ರೀಡೆಗೆ ಎ ಮೈನ್ ಯಾವುದೆಲ್ಲಂದ್ರೆ ಒಂದು ಕ್ರಿಕೆಟ್ಟಿಗೆ ಮತ್ತು ಕಬಡ್ಡಿಗೆ ಮತ್ತು ಆಟೋಟ ಸ್ಪರ್ಧೆಗಳಿಗೆಲ್ಲ ತುಂಬ ರೀತಿಯ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದಾರೆ ಹೀಗಾಗಿ ಅವರಿಗೆ ಕ್ರೀಡೆಯ ಮನೋರಂಜನೆಯು ಕೂಡ ಇದೆ ಮತ್ತು ಈಗ ನಾವು ಉದಾಹರಣೆಗೆ ನೋಡುವುದಾದ್ರೆ ಈಗ ಒಂದು ಟಿ ವಿಯಲ್ಲಿ ಕ್ರಿಕೆಟ್ ಕ್ರಿಕೆಟಲ್ಲಿ ಆರ್ ಸಿ ಬಿ ಅಥವಾ ಚೆನ್ನೈಗೊಂದು ಮ್ಯಾಚಾದರೆ ಅದನ್ನು ತುಂಬ ಮನೋರಂಜನೆಯಾಗಿ ನೋಡ್ತಾರೆ ಹಾಗೇ ಇಂಡ್ಯಾ ಮತ್ತು ಪಾಕಿಸ್ತಾನಕ್ಕೆ ಸಹ ಮ್ಯಾಚಿದ್ದರೆ ಅದನ್ನು ಸಹ ತುಂಬ ಇಂಪೋರ್ಟ್ ಅಂದರೆ ತುಂಬ ಮನೋರಂಜನೆಯಾಗಿ ನೋಡುತ್ತಾರೆ ಹೀಗಾಗಿ ಕ್ರೀಡೆಯ ಮನೋರಂಜನೆ ಇದೆ ಮತ್ತು ಒತ್ತಡ ನಿವಾರಣೆಯ ಸಾಧನವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದರೆ ಕೆಲವು ಜಾಗಗಳಲ್ಲಿ ಕ್ರೀಡೆಗೆ ಪ್ರಾಮುಖ್ಯತೆ ನೀಡದ ಜಾಗಗಳಲ್ಲಿ ಅವರಿಗೆ ಅದರ ಒತ್ತಡ ಇದೆ ಯಾವುದು ಕಾ ಕ್ರೀಡೆಯ ಒತ್ತಡ ಇದೆ ಹೀಗಾಗಿ ಕೆಲವು ಪ್ಲೇಸ್ಗಳಲ್ಲಿ ಅವರು ಮನೋರಂಜನೆ ಮಾಡುವುದಿಲ್ಲ ಕ್ರೀಡೆಯ ಬಗ್ಗೆ ಮನೋರಂಜನೆ ಅಷ್ಟು ಮಾಡುವುದಿಲ್ಲ ಮತ್ತು ಒಂದು ನಮ್ಮ ದೇಶದಲ್ಲಿ ನೂರರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕ್ರೀಡೆಯಿಂದ ಮನೋರಂಜನೆ ಪಡೆಯುವವರೇ ಇರುವುದು ಮತ್ತು ಇಪ್ಪತ್ತೈದು ಶೇಕಡಾ ಅವರಿಗೆ ಅಂದರೆ ಅವರಿಗೆ ಕ್ರೀಡೆಯ ಬಗ್ಗೆ ಅಷ್ಟು ಪ್ರಾಮುಖ್ಯತೆ ಅಥವಾ ಅಷ್ಟು ಜ್ಞಾನ ಇರಲ್ಲ ಇಲ್ಲದೇ ಇರುವುದರಿಂದ ಅವರಿಗೆ ಅಷ್ಟು ಅದು ಗೊತ್ತಾಗು ಗೊತ್ತಿಲ್ಲ ಗೊತ್ತಿಲ್ಲ ಹೀಗಾಗಿ ನಮ್ಮ ದೇಶದಲ್ಲಿ ಇನ್ನೂ ಕ್ರೀಡೆಗೆ ತುಂಬ ಪ್ರಾಮುಖ್ಯತೆ ನೀಡಬೇಕು ಕ್ರೀಡೆಯಿಂದ ನಮ್ಮ ದೇಶ ಇನ್ನೂ ಮುಂದೆ ಎಷ್ಟಾಗುತ್ತದೆಯೋ ಅಷ್ಟು ಬೆಳವಣಿಗೆ ಆಗಬೇಕು ಏಕೆಂದರೆ ಕ್ರೀಡೆಯಲ್ಲಿ ಬೆಳವಣಿಗೆ ಆದರೆ ನಮಗೆ ನಮ್ಮದೇ ಆದ ಒಂದು ಸ್ಥಾನವೂ ನಮಗೆ ದೊರಕುತ್ತದೆ ಹಾಗಾಗಿ ನಮ್ಮ ದೇಶದಲ್ಲಿ ಕ್ರೀಡೆಯಲ್ಲಿ ತುಂಬ ಮಂದಿ ಹೆಸರುವಾಸಿಯಾದವರು ಇದ್ದಾರೆ ಹಾಕಿಯಲ್ಲಿ ಧ್ಯಾನ್ ಚಂದ್ ಇದ್ದಾರೆ ಕ್ರಿಕೆಟಲ್ಲಿ ಸಚಿನ್ ತೆಂಡೂಲ್ಕರ್ ಇದ್ದಾರೆ ಕಬಡ್ಡಿಯಲ್ಲಿಯೂ ಇದ್ದಾರೆ ಬ್ಯಾಡ್ಮಿಂಟನ್ನಲ್ಲಿ ಪಿ ವಿ ಸಿಂಧು ಸೈನ ನೆಹ್ವಾಲು ತುಂಬ ಮಂದಿ ಇದ್ದಾರೆ ಹೀಗೆ ಹೆಸರುವಾಸಿಯಾದವರು ಹೀಗಾಗಿ ಕ್ರೀಡೆಯಲ್ಲಿ ನಮ್ಮದು ಇನ್ನೂ ಮನೋರಂಜನೆ ಮಾಡುವವರು ತುಂಬ ಮಂದಿ ಇದ್ದಾರೆ ಹೀಗಾಗಿ ಅಜ್ಞಾತ ಮತ್ತು ದೂರದ ಗ್ರಾಮಗಳ ನಿವಾಸಿಗಳಿಗೆ ಕ್ರೀಡೆಗಳು ಮನೋರಂಜನೆ ಹಾಗೇ ಉಂಟು ಹಾಗೆ ಇನ್ನೂ ಅವರಿಗೆ ಮನೋರಂಜನೆ ನೀಡಲು ನಮಗೆ ಅವರಿಗೆ ಇನ್ನೂ ಅವಕಾಶ ದೊರಕಿದರೆ ಅವರು ಖಂಡಿತವಾಗಿಯೂ ನಮಗೆ ಇನ್ನೂ ಮನೋರಂಜನೆ ನೀಡುತ್ತಾರೆ ಮತ್ತು ಕ್ರೀಡೆ ಎಂದರೆ ಎಲ್ಲರಿಗೂ ಮನೋರಂಜನೆಯೇ ಏಕೆಂದರೆ ಅದೊಂದು ಈಗ ಕ್ರೀಡೆಯನ್ನು ನಾವು ಆಡಿದರೆ ಅದರಿಂದ ನಮಗೆ ಮನೋರಂಜನೆ ಸಿಕ್ಕೇ ಸಿಗುತ್ತದೆ ಹೀಗಾಗಿ ಅದಕ್ಕೆ ತುಂಬ ಪ್ರಾಮುಖ್ಯತೆ ನೀಡುತ್ತಾರೆ ಎಲ್ಲಿಯೂ ಅದಕ್ಕೆ ತುಂಬ ಪ್ರಾಮುಖ್ಯತೆ ನೀಡುತ್ತಾರೆ ಆಟೋಟ ಸ್ಪರ್ಧೆ ಆಗಿರ್ಬೌದು ಅಥವಾ ಕ್ರಿಕೆಟಿಗೆ ಆಗಿರಬಹುದು ಅಥವಾ ಹಾಕಿಗೆ ಆಗಿರ್ಬೋದು ಈ ಎಲ್ಲದಕ್ಕೂ ಅದಕ್ಕೆ ಪ್ರಾಮುಖ್ಯತೆ ನೀಡುತ್ತಾರೆ ಮತ್ತು ಈಗ ಮಹಿಳೆಯರಿಗೂ ಸಮಾನ ಹಕ್ಕನ್ನು ಕ್ರೀಡೆಯಲ್ಲಿ ನೀಡಿದ್ದಾರೆ ಮಹಿಳೆಯರಿಗೂ ಸಮಾನತೆ ಹಕ್ಕನ್ನು ನೀಡಿದ್ದಾರೆ ಕ್ರಿಕೆಟಲ್ಲಿ ಹೀಗಾಗಿ ಏನೂ ತೊಂದರೆ ಇರುವುದಿಲ್ಲ ಮತ್ತು ನಿವಾಸಿಗಳಿಗೆ ಕ್ರೀಡೆಯ ಮನೋರಂಜನೆ ಇದ್ದೇ ಇರುತ್ತದೆ ಏಕೆಂದ್ರೆ ಅವ್ರಿಗೆ ಈಗ ವಯಸ್ಸಾಗಿ ಮನೆಲಿ ಕುಳ್ತ್ ಕುತ್ಕೊಂಡು ಅವರು ಹೆಂಗಸರು ಆಗಿ ಹೆಂಗಸರು ಅಷ್ಟು ನೋಡುವುದಿಲ್ಲ ಕ್ರಿಕೆಟನ್ನು ಆದರೆ ಗಂಡಸರು ಸಾಮಾನ್ಯವಾಗಿ ಮನೆಯಲ್ಲಿದ್ದರೆ ಅವರು ಅದನ್ನೇ ನೋಡುತ್ತಿರುತ್ತಾರೆ ಕ್ರೀಡೆ ವಿಚಾರಗಳನ್ನೇ ನೋಡುತ್ತಿರುತ್ತಾರೆ ಹೀಗಾಗಿ ಅದೊಂದು ಮನೋರಂಜನೆ ಆಗಿಯೇ ಇರುತ್ತದೆ ಕ್ರೀಡೆ ವಿಚಾರ ವಿಷಯ ಏನೆಂದರೆ ಟಿ ವಿಯಲ್ಲಿ ಅಥವಾ ಅಲ್ಲದೇ ಇರು ಅಥವಾ ಬೇರೆ ಎಲ್ಲಿಯಾದರೂ ಅವರು ಈಗ ಎಕ್ಸಾಂಪಲ್ ಬೇರೆ ಎಲ್ಲಿಯಾದ್ರೂ ಹಣ ಹಾಕಿ ತುಂಬ ಮಂದಿ ಮ್ಯಾಚ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿಯೂ ಜನ ಸೇರಿ ನೋಡುತ್ತಿರುತ್ತಾರೆ ಅದನ್ನು ಸಹ ಮನೋರಂಜಿಸುತ್ತಾರೆ ಹೀಗಾಗಿ ಕ್ರೀಡೆಯಲ್ಲಿ ಮನೋರಂಜನೆ ಸಿಕ್ಕೇ ಸಿಗುತ್ತದೆ ಮತ್ತು ಕ್ರೀಡೆಯಲ್ಲಿ ಗಂಡಸರಿಗೆ ಎಷ್ಟು ಸಮಾನತೆ ಇದೆಯೋ ಅಷ್ಟೇ ಸಮಾನತೆ ಹೆಣ್ಣು ಮಕ್ಕಳಿಗೂ ನೀಡಿರುವುದು ಇದು ತುಂಬ ಖುಷಿಯ ವಿಚಾರ ಏಕೆಂದರೆ ಪಿ ಟಿ ಉಷಾ ಸ್ ಪಿ ವಿ ಸಿಂಧು ಸೈನ ನೆಹ್ವಾಲು ಈ ಮಹಿಳೆಯರು ನಮ್ಮ ದೇಶಕ್ಕೆ ಚಿನ್ನದ ಪದಕವನ್ನು ಕ್ರೀಡೆಯಿಂದಲೇ ತಂದು ಕೊಟ್ಟವರು ಧ್ಯಾನ್ ಚಂದ್ ತ್ ಸಚಿನ್ ತೆಂಡೂಲ್ಕರ್ ಹೇಗೆಯೋ ಹಾಗೆ ಹೆಣ್ಣು ಮಕ್ಕಳೂ ಕೂಡ ನಮ್ಮ ಕ್ರೀಡೆಯಿಂದಲೇ ನಮ್ಮ ದೇಶಕ್ಕೆ ತುಂಬ ಹೆಸರು ಹಾಗು ಚಿನ್ನದ ಪದಕ ಎಲ್ಲ ತಂದುಕೊಟ್ಟವರು ಇದ್ದಾರೆ ಮೇರಿ ಕೋಮ್ ಅವರೆಲ್ಲ ತುಂಬ ಒಂದೊಂದು ವಿಧ ವಿವಿಧ ವಿವಿಧ ರೀತಿಯ ಕ್ರೀಡೆಗಳಿಂದ ನಮ್ಮ ದೇಶಕ್ಕೆ ಇದನ್ನು ತಂದು ಕೊಟ್ಟಿದ್ದಾರೆ ಬಂದು ಪದಕ ಆಗಿರಬೋದ್ ಅಥವಾ ಹೆಸರು ಗಳಿಕೆ ಎಲ್ಲ ಆಗಿರ್ಬೋದು ಅದೆಲ್ಲ ನಮ್ಮ ದೇಶಕ್ಕೆ ತಂದುಕೊಟ್ಟಿದ್ದಾರೆ ಹೀಗಾಗಿ ನಮ್ಮ ದೇಶದಲ್ಲಿ ಕ್ರೀಡೆಯಿಂದ ತುಂಬ ಮನೋರಂಜನೆ ಆಗುತ್ತಿದೆ ಇನ್ನೂ ಹೆಚ್ಚುವರಿಯಾಗಿ ಈ ಮನೋರಂಜನೆ ಜಾಸ್ತಿ ಆಗಬೇಕೆಂದರೆ ಪ್ರತಿ ಹಳ್ಳಿಗಳಲ್ಲೂ ಮತ್ತು ಪ್ರತಿಯೊಂದ್ ಪ್ರದೇಶದಲ್ಲೂ ಕ್ರೀಡೆಗೆ ಇನ್ನೂ ಪ್ರಾಮುಖ್ಯತೆಯನ್ನು ಹೆಚ್ಚು ಕೊಡುವುದರಿಂದ ನಮಗೆ ಇನ್ನೂ ಹೆಚ್ಚಿನ ರೀತಿಯ ಪ್ರಾಮುಖ್ಯತೆ ಅಥವಾ ಮನೋರಂಜನೆ ಸಿಗಬಹುದು ಕ್ರೀಡೆಯಿಂದ ಹೀಗಾಗಿ ಕ್ರೀಡೆಗೆ ಇನ್ನೂ ಕ್ರೀಡೆಯಿಂದ ನಮಗೆ ಇನ್ನೂ ಮನೋರಂಜನೆ ಸಿಗಬೇಕಾದರೆ ನಾವು ಅದಕ್ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು